ಹಾಂ ಸೌಖ್ಯ ಹೇಳಿ ಪೂರ್ಣಿಮಾ ನೀವು ಹೇಗಿದ್ದೀರಿ ಹಾಂ ಏನು ಕಾಲ್ ಮಾಡಿದ್ದು ಹೌದಾ ಹೌದಾ ಉಡುಪಿಯಲ್ಲಿಯಾ ಮದುವೆ ಹಾಂ ಹೌದು ಉಡುಪಿ ಅವ್ರದ್ದೆಲ ಸಂಪ್ರದಾಯ ಒಳ್ಳೇದಲ್ಲ ಮದುವೆಯಲ್ಲಾ ಹೌದು ಇಲ್ಲ ಅಷ್ಟು ಬರಲಿಲ್ಲ ನಾನು ಇದು ಯೂಟ್ಯೂಬಲ್ಲೆಲ್ಲ ನೋಡಿದ್ದೇನೆ ಅದು ನೋಡಲಿಕ್ಕೆಲ್ಲ ತುಂಬಾ ಖುಷಿಯಾಗ್ತದೆ ನನಗೆ ಈಗ ಒಂದು ಲೈವ್ ಆಗಿ ನೋಡಬೇಕಂತ ಆಸೆ ನನ್ಗೆ ಹೌದು ವಿಧಿ ವಿಧಾನ ಎಲ್ಲ ತುಂಬ ಇರ್ತದಲ್ಲ ನಿಮ್ಮದು ನೋಡಲಿಕ್ಕೆ ಸಹ ಇದಾಗ್ತದೆ ಖುಷಿಯಾಗ್ತದೆ ತುಂಬ ಹಾಂ ಆಯ್ತು ಆಯ್ತು ಹೌದು ಹಾಂ

ಮತ್ತೆ ಮನೆಯಲ್ಲಿ ಏನು ಇಲ್ವಾ ನಿಮ್ಮದು ಹ್ಞೂ ಅದೇ ನಾನು ಅದು ನೋಡಿದ್ದೇನೆ ವಿಡಿಯೋದಲ್ಲಿ ಅದಕ್ಕೆ ಕೇಳಿದ್ದು ನಿಮಗೆ ಹಾಂ ಹೌದು ಹಾಂ ಮದುವೆ ಸಾರಿ ಸಹ ಈಗ ಹೋಗುವಾಗ ಬೇರೆ ಉಡ್ತಾರೆ ಅಲ್ಲ ಗಂಡನ ಮನೆಯವರು ಕೊಟ್ಟದ್ದು ಅದು ಸಹ ಬೇರೆ ಉಡಬೇಕು ಮತ್ತೆ

ಹೌದು ಆಯಿತು ಸರಿ ಪೂರ್ಣಿಮಾ ಬರ್ತೇನೆ ನಾನು ಆವತ್ತು ಆಯ್ತು ಆಯ್ತು ಆಯಿತು ಸರಿ ಓ ಬಾ